ನನಗಿ ಹೈಕ್ ಮಾಡಲು ಅತ್ಯಂತ ಇಷ್ಟವಾದ ಪ್ರಾಂತ್ಯವೆಂದರೆ ಅದು ಬೀಚ್ಗಳು ನನಗೆ ಸಮುದ್ರವೆಂದರೆ ತುಂಬ ಇಷ್ಟ ಅಲ್ಲಿನ ಅಲೆಗಳ ಶಬ್ದ ನೀರಿನ ಸುಂದರತೆ ಮತ್ತು ಅಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯದಲ್ಲಿ ಕಾಣುವ ಸುಂದರ ದೃಶ್ಯಗಳು ನನ್ನನ್ನು ಬಹಳಷ್ಟು ರೋಮಾಂಚನಗೊಳಿಸುತ್ತದೆ ಆದ್ದರಿಂದ ನನಗೆ ಬೀಚ್ಗಳಲ್ಲಿ ಮತ್ತು ಸಮುದ್ರ ತೀರಗಳ ಪ್ರದೇಶಗಳಲ್ಲಿ ಹೈಕ್ ಮಾಡುವುದೆಂದರೆ ಬಹಳ ಇಷ್ಟವಾಗುತ್ತದೆ ಸಮುದ್ರದಲ್ಲಿನ ಅಲೆಗಳ ಜೊತೆ ಆಟವಾಡುವುದು ಮತ್ತು ಆ ಮರಳಿನ ಜೊತೆ ಆಟವಾಡುವುದು ನನಗೆ ಬಹಳ ನೂಕು ಬಹಳಷ್ಟು ಖುಷಿಯನ್ನು ಉಂಟುಮಾಡುತ್ತದೆ ಅದರಿಂದ ನಾನು ಬೀಚ್ಗಳಲ್ಲಿ ಹೈಕ್ ಮಾಡಲು ಇಷ್ಟ ಪಡುತ್ತೇನೆ